ಭಾರತದ ಅಧಿಕೃತ ಭಾಷೆಗಳು ಇಪ್ಪತ್ತೆರಡು ಹಿಂದಿ ಬೆಂಗಾಲಿ ಮರಾಠಿ ತೆಲುಗು ತಮಿಳು ಗುಜರಾತಿ ಉರ್ದು ಕನ್ನಡ ಒಡಿಯ ಮಲಯಾಳಂ ಪಂಜಾಬಿ ಬೋಡೋ ಡೋಗ್ರಿ ಕಾಶ್ಮೀರಿ ಕೊಂಕಣಿ ಮೈಥಿಲಿ ನೇಪಾಲಿ ಸಂಸ್ಕೃತ ಸಂತಾಲಿ ಭಾಷೆ ಸಿಂಧಿ ಅಸ್ಸಾಮಿ ದೇಶದಲ್ಲಿ ಅಸ್ಸಾಮಿ ಇವು ಭಾರತದ ಅಧಿಕೃತ ಭಾಷೆಗಳು ಭಾಷೆಗಳ ಬಳಸುತ್ತಿರುವ ದೇಶದಲ್ಲಿ ಭಾಷೆಗಳು ಎಷ್ಟು ಅಂದರೆ ಒಂದು ಹಿಂದಿ ತಮಿಳು ತೆಲುಗು ದ್ರಾವಿಡ ಕನ್ನಡ ಇಂಗ್ಲಿಷ್ ಇಂಡೋನೇಷ್ಯ ಭಾಷೆಗಳ ವೈವಿಧ್ಯತೆ ಏನಂದರೆ ಈಗ ಭಾರತವು ಜನಾಂಗೀಯ ವೈವಿಧ್ಯತೆಯಿಂದ ಕೂಡಿದ ರಾಷ್ಟ್ರವಾಗಿದೆ ಇಲ್ಲಿನ ಜನತೆ ದ್ರಾವಿಡ ನೀಗೋ ಮಂಗೋಲಿಯನ್ ಮತ್ತು ಆಲೈನ್ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಭಾರತದಲ್ಲಿ ಈಗ ಒಟ್ಟು ಸಾಧಾರಣ ಒಂದು ಭಾರತದಲ್ಲಿ ಅಂದರೆ ಒಂದು ಲಕ್ಷದ ಆರುನೂರು ಒಂದು ಸಾವಿರದ ಆರುನೂರು ಭಾಷೆಗಳು ಮತ್ತು ಬರವಣಿಗೆಯ ಭಾಷೆಗಳು ಬಳಕೆಯಲ್ಲಿವೆ ಭಾರತದಲ್ಲಿ ಅನೇಕ ಭಾಷೆಯ ಜನರಿದ್ದಾರೆ ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು ಒಂದು ಸಾವಿರದ ಆರುನೂರ ಐವತ್ತೆರಡು ಭಾಷೆಗಳಿವೆ ಮತ್ತು ಅದರಲ್ಲಿ ಸಾಕಷ್ಟು ಸಂಖ್ಯೆಯ ಉಪಭಾಷೆಗಳು ಕೂಡ ಇವೆ ಭಾಷೆಯು ಸಾಂಘಿಕನನ್ಯತೆಯಗಳ ಮಾತ್ರವಲ್ಲದೇ ಸಂಘರ್ಷಕ್ಕೂ ಕಾರಣವಾಗುತ್ತದೆ ಅವು ಇಂಡೋನೇಷ್ಯ ಭಾಷೆಗಳು ದ್ರಾವಿಡಿಯನ್ ಆಸ್ಟ್ರಿಕ್ ಮತ್ತು ಯುರೋಪಿಯನ್ ಭಾಷೆಗಳು ಹೀಗೆ ನಮ್ಮ ಭಾರತದಲ್ಲಿ ಹಲವಾರು ಭಾಷೆಗಳು ಇವೆ ಅವುಗಳಲ್ಲಿ ಸಾಮಾನ್ಯವಾಗಿ ಒಬ್ಬರಿಂದ ಒಬ್ಬರು ಜನರ ಆಡುವ ಭಾಷೆ ವೈವಿಧ್ಯತೆಯಿಂದ ಕೂಡಿರುತ್ತದೆ ಭಾಷೆಗಳು ಒಂದೇ ರಿ ತೆರನಾಗಿ ಇರುವುದಿಲ್ಲ